ಹಲೋ

ಹಾಂ ಹೌದು ಇದು ಯಾರು ಮಾತಾಡೋದು ಹೇಳಿ ನಮಸ್ತೆ ಹಾಂ ಹೇಳಿ ಯಾವ ಡಿಪಾರ್ಟ್ಮೆಂಟ್ ನಿಮ್ಮದು ಹಾಂ ಹಾಂ ಹಾಂ ಹೌದು ಹಾಂ ಹಾಂ ಖಂಡಿತವಾಗಿ ಕೂಡ ನಾವು ಇದು ಮಾಡ್ತೇವೆ ನಮ್ಮಲ್ಲಿ ಈಗ ಇರುವ ಫಂಡಿಗೂ ಫಂಡ್ ಈಗ ಫಂಡ್ ಇರೋ ಕಡಿಮೆ ಇರೋ ಕಾರಣದಿಂದ ನಮ್ಗೆ ಈಗ ಅಷ್ಟು ಪಕ್ಕ ಟೆಂಡರ್ ಪಾಸ್ ಮಾಡ್ಲಿಕ್ಕೆ ಎಲ್ಲ ಆಗೋಲ್ಲ ನಿಮ್ಮ ವಾಟರ್ ಪ್ಯೂರಿಫಿಕೇಷನ್ ಏನು ಹೇಳಿದ್ದಿರೋ ಅದನ್ನು ಒಂದನ್ನು ನಾವು ಆದಷ್ಟು ಬೇಗ ಈಗಲೇ ಸರಿ ಮಾಡಿ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೇವೆ ಹಾಂ ಇಲ್ಲ ನಾವು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಈಗ ಅದನ್ನು ಆದಷ್ಟು ಬೇಗನೆ ಅದಕ್ಕೊಂದು ವ್ಯವಸ್ಥೆ ಮಾಡಿಸ್ತೇನೆ ಮತ್ತು ನೀವು ಪವರ್ ಪಾಯಿಂಟಿಂದು ಅದೆಲ್ಲ ಹೇಳಿದ್ದಿರಲ್ಲ ಅದಕ್ಕೆಲ್ಲ ಒಂದು ಚೂರು ಟೈಮ್ ತಗೋತದೆ ಅಂದರೆ ನಮಗೆ ಅದೇ ನಾನು ಆಗಲೇ ಹೇಳಿದೆ ಅಲ್ಲ ಫಂಡ್ ಸ್ವಲ್ಪ ಕಮ್ಮಿ ಇರುವ ಕಾರಣ ನಮಗೆ ಪಕ್ಕ ಟೆಂಡರ್ ಪಾಸ್ ಮಾಡ್ಲಿಕ್ಕೆ ಆಗೋಲ್ಲ ಹಾಗಾಗಿ ಹಾಂ ಅದು ನೋಡ್ಕೋಬೇಕು ಆಗ್ತದೆ ಸ್ವಲ್ಪ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನಾವು ಆದಷ್ಟು ಬೇಗ ಟ್ರೈ ಮಾಡ್ತೇವೆ ನಿಮಗೆ ಹಾಂ ಓಕೆ ತ್ಯಾಂಕ್ ಯು